ನಾನು ಚಿತ್ರದುರ್ಗದ ಸ್ಥಳಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಕೋಟೆ ಇದೆ ಕೋಟೆಯಲ್ಲಿ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಓಬವ್ವನ ಕಿಂಡಿ ಅಂತ ಎಲ್ಲ ನೋಡಿ ಚಿತ್ರದುರ್ಗ ನೋಡಬೇಕಾದ್ರೆ ಕೋಟೆಯಿಂದ ಭಾರಿ ಫೇಮಸ್ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ನೋಡಬೇಕಂದರೆ ಒಂದು ಟೂ ಡೇಸಂತೂ ಬೇಕೇ ಬೇಕು ಕಂಪಲ್ಸರಿ ಫುಲ್ಲು ನೋಡಬೇಕಂದ್ರೆ ಅದರಲ್ಲಿ ಏನು ಫೇಮಸ್ ಅಂದರೆ ಓಬವ್ವನ ಕಿಂಡಿ ಇದೆಯಲ್ಲ ಅಲ್ಲಿ ಓಬವ್ವ ಅವಾಗ ಬಿಟಿಷರು ಬಂದಾಗ ಎಲ್ಲರತ್ರ ಅಲ್ಲಿ ಕಿಂಡಿಯಿಂದ ತೂರಿ ಒಳಗೆ ಬರ್ತಾರೆ ಕೋಟೆ ಒಳಗೆ ಅಂತೇಳ್ಬಿಟ್ಟು ಅವರಿಗೆಲ್ಲ ಹೊಡ್ದಿ ಹೊಡ್ದಿ ಹೊಡ್ದೊಡ್ದೊಡ್ದೊಡ್ದೊಡ್ದೊಡ್ದೊಡ್ದೊಡ್ದಿ ಎಲ್ಲರನ್ನೂ ಒಂದು ಸೈಡಿಗೆ ಹಾಕ್ತಾಳೆ ಅವ್ನು ರಾಯಣ್ಣ ಇದ್ದೋವ್ನು ಹೊರ್ಗಡೆ ಇರ್ತಾನೆ ಕೂಗ್ತಾಳೆ ಕೇಳ್ಸಿರೋಲ್ಲ ಅವ್ನಿಗೆ ಹೇಳ್ಬಾರ್ದ್ ಊಟ ಮಾಡ್ತಿರ್ತಾಳೆ ರಾಯಣ್ಣ ಊಟ ಮಾಡ್ವಾಗ್ ಎದ್ದು ಬರ್ಬಾರ್ದು ಅಂತ ಅವ್ಳು ಎಲ್ಲ ನೋಡ್ಬಿಟ್ಟು ಎಲ್ಲರನ್ನೂ ಹೊಡ್ದು ಸೈಡಿಗೆ ಹಾಕ್ತಾಳೆ ಎಲ್ಲ ನೋಡಿ ಆದ್ಮೇಲೆ ಮತ್ತೆ ಅಲ್ಲಿ ಇಲ್ಲಿ ಕೊಳಗಳತ್ರ ಎಲ್ಲ ನೋಡ್ತಾರೆ ಕೊಳ ಎಲ್ಲ ನೋಡಿ ಆದ್ಮೇಲೆ ಕೊಳದತ್ರ ಹೋಗಿ ನೋಡ್ತಾಳೆ ಯಾರೂ ಇರೋಲ್ಲ ಬಿಟಿಷ್ರು ಹೊರ್ಟಿರ್ತಾರೆ ಅವ್ರನ್ನೆಲ್ಲ ಹೊಡ್ದಿ ಸೈಡಿಗೆ ಹಾಕಿರ್ತಾಳೆ ಅಷ್ಟೇ ಮತ್ತು ಇನ್ನೊಂದು ಜೋಗಿ ಮಟ್ಟಿ ಅಂತ ಅಲ್ಲಿ ಏನಂದರೆ ಜೋಗಿಮಟ್ಟಿಗೋದಾಗ ಫುಲ್ಲು ಮಂಜಿರುತ್ತೆ ಸಕ್ಕತ್ತಾಗಿರುತ್ತೆ ಹೋಗ್ತಾ ಮಾತ್ರ ಅಲ್ಟಿ ಸಕ್ಕತ್ತಾಗಿರುತ್ತೆ ಅಲ್ಲೋಗಿ ನೋಡ್ತಿದ್ದರೆ ಫುಲ್ಲು ಮಂಜು ಒಂಚೂರೂ ಚೂರೂ ಕಾಣೋಲ್ಲ ಎಲ್ಲ ಮಂಜು ಮಂಜು ಮಂಜು ಮನ್ ಮನ್ ಚಿತ್ರದುರ್ಗದಲ್ಲಿ ಭಾರಿ ಫೇಮಸ್ ಜೋಗಿಮಟ್ಟಿ ಅಂದರೆ ಸಕ್ಕತ್ತು ಫೇಮಸ್ಸು ಅಲ್ಲೋಗಿ ಎಷ್ಟು ಜನ ಲಕ್ಷಾಂತರ ಜನಗಳೆಲ್ಲ ಹೋಗ್ತಾರೆ ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ವನ್ಯಧಾಮ ಇದೆ ಅಲ್ಲಿ ಸಿಂಹ ಚಿರತೆ ಕರಡಿ ಎಲ್ಲ ಇದೆ ಅದು ಸ್ವಲ್ಪ ಚೆನ್ನಾಗಿದೆ ಎಲ್ಲರ ಜೊತೆ ಕು ಎಲ್ಲರ ಜೊತೆ ಹೋಗ್ತಿದ್ದೀರ ಒಂದ್ಸೊಲ್ಪ ಸಕ್ಕತ್ತಾಗಿದೆ ರೈಡಿಂಗ್ ಎಲ್ಲ ಚೆನ್ನಾಗಿದೆ ಅಲ್ಲಿ ರೈಡಿಂಗ್ ಹೋಗ್ಬೋದು ಸ್ವಲ್ಪ ಹೊತ್ತು ಪಾರ್ಕೆಲ್ಲ ಇದೆ ಕುತ್ಕಂಡು ಎಲ್ಲರ ಜೊತೆ ಉಟ್ಕಂಡು ಕ್ಯಾಂಟೀನಲ್ಲೆಲ್ಲ ಇದ್ದು ಮತ್ತು ಮುರುಗೇಸ್ವಾಮಿ ಮಠ ಅಂತ ಇದೆ ಇಲ್ಲಿ ಚಿತ್ರದುರ್ಗದಲ್ಲಿ ಅಲ್ಲಿಗೆ ಹೋದಾಗೆಲ್ಲ ಕಾಂಟಿನ್ಯುಯೆಸ್ಸು ಮುರುಗೇಸ್ವಾಮಿ ಮಠದಲ್ಲಿ ಅಲ್ಲೂ ಇದೆ ಪ್ರಾಣಿಗಳೆಲ್ಲ ಅಲ್ಲೆಲ್ಲ ನೋಡ್ಕೊಂಡು ಪ್ರಾಣಿಗಳೆಲ್ಲ ಸ್ವಾಮೀಜಿಗಳಿರ್ತಾರೆ ಇಲ್ಲಿ ಅಲ್ಲಿ ಮುರುಗೇಸ್ವಾಮಿ ಮಠದಲ್ಲಿ ಸ್ವಾಮೀಜಿಗಳಿಗೆಲ್ಲ ನೋಡ್ಕಂಡು ಅಲ್ಲಿ ಅನ್ನಸಂತರ್ಪಣೆ ಮಾಡ್ತಾರೆ ಅಲ್ಲೆಲ್ಲ ಊಟ ಎಲ್ಲ ಮಾಡ್ಕಂಡು ಎಲ್ಲರೂ ಬರ್ತಾರೆ ಇವಾಗಿವಾಗ ಅಲ್ಲಿ ಹೋದಾಗ ಒಂಥರ ಚೆನ್ನಾಗಿರತ್ತೆ ಪಾರ್ಕೆಲ್ಲ ಇದೆ ಎಲ್ಲರ ಜೊತೆ ಹೋಗ್ತಿದ್ರೆ ಒಂಥರ ಚೆನ್ನಾಗಿರತ್ತೆ ಮತ್ತು ಇನ್ನೊಂದು